ಹಲೋ ಮಹಾರಾಜ ಹೋಟೆಲ್ ಅವರ ಮಹಾರಾಜ ಹೋಟೆಲ್ ಅಂತು ನನ್ನ ಫೆವ್ರೇಟ್ ಅಲ್ಲಿ ಎಲ್ಲ ತಿಂಡಿ ಸಕ್ಕತಾಗಿರುತ್ತೆ ನಾನು ಇವತ್ತು ಮಧ್ಯಾಹ್ನಕೋಸ್ಕರ ಒಂದು ಫುಡ್ ಆರ್ಡರ್ ಮಾಡಿದ್ದೆ ಅದು ಕ್ಯಾಶ್ ಆನ್ ಡೆಲವರಿ ಮಾತ್ರ ಇರೋದು ಅಂತ ಗೊತ್ತಾಯಿತು ನನ್ನ ಬ್ಯಾಂಕಲ್ಲಿ ಸಫಿಶಿಯೆಂಟ್ ಬ್ಯಾಲೆನ್ಸ್ ಇರಲಿಲ್ಲ ಹಾಗಾಗಿ ಯಾವ್ದಾದ್ರು ಕ್ಯಾಶನ್ ಕ್ಯಾಶನ್ ಹ್ಯಾಂಡ್ ಇರುವಂಥ ಫುಡ್ ಇದ್ರೆ ತಂದು ಕೊಡ್ಬೌದಿತ್ತಾ ಯಾವುದೆಲ್ಲ ಇದೆ ಕ್ಯಾಶ್ ಆನ್ ಡೆಲವರಿ ಹಾಂ ಸರಿ ಅದನ್ನೇ ತಂದುಕೊಡಿ ಮಧ್ಯಾಹ್ನ ಒಂದು ಒಂದು ಗಂಟೆ ಒಳಗಡೆ ತಂದುಕೊಡಿ ಯಾಕಂದರೆ ನಾನು ಒಂದುವರೆ ಅಷ್ಟೊತ್ತಿಗೆ ನನಗೆ ಕ್ಲಾಸ್ ಅಟೆಂಡ್ ಮಾಡಬೇಕಾಗಿತ್ತು ನಿಮ್ಮ ಹೋಟೆಲಲ್ಲಿ ಎಲ್ಲ ತಿಂಡಿ ಸಕ್ಕತಾಗಿರುತ್ತೆ ಹಾಗಾಗಿ ಆ ಭರವಸೆ ಇಂದ ಕೇಳ್ತಾಯಿದೀನಿ ಬೇಗ ತಂದು ಕೊಟ್ಟಿದ್ರೆ ಅದು ಕ್ಯಾಶ್ ಆನ್ ಡೆಲವರಿ ಆಗಿದ್ರೆ ಮಾತ್ರ ತಂದುಕೊಡಿ ತ್ಯಾಂಕ್ ಯು ಸೊ ಮಚ್